ಮಲ್ಲಿಕಾರ್ಜುನ ಹ್ಞೂ ಹೇಳಿ ಮಲ್ಲಿಕಾರ್ಜುನ ಅವರೆ ಇಲ್ಲ ಟ್ರೂ ಕಾಲರ್ನ್ಯಾಗೆ ಬಂತಲ್ಲ ಹಾಂ ಹೇಳಿ ಹ್ಞೂ ಹಾಂ ಹೇಳಿ ಏನಾಗ್ಬೇಕಾಗಿತ್ತು ತುಂಬ ಧನ್ಯವಾದ ಹೇಳ್ಬಕು ಏಯ್ ಹಂಗೇನ್ ನಿಮ್ಗೆ ಏನಾರೂ ಸಹಾಯ ಬೇಕಂದ್ರೆ ಹೇಳಿ ಮಾಹಿತಿ ಬೇಕಂದ್ರೆ ಹೇಳಿ ನಮ್ಮಿಂದ ತಿಳಿಸಿ ನಾನು ಹೇಳ್ಕೊಡ್ತೀನ್ ನಿಮಗೆ ಹ್ಞೂ ಹಾಂ ಹಾಂ ಸಹಾಯ ಏನಿಲ್ಲಪ್ಪಿ ಅದು ಸಹಾಯ ಅಂದ್ರೆ ಸಹಾಯ ಅಂದ್ರೆ ಅಂದ್ರೆ ಈಗ ನಾವು ಗಳಿಸಿರ್ತೀವಲ್ಲ ಬರೇ ಮಾತು ಅಷ್ಟೇ ಮಾತ್ನಾಗೆ ಅಷ್ಟೇ ಇರಬಾರ್ದು ನಮ್ಮ ಕೆಲಸ ಕೂಡ ಹಾಗೆ ಇರ್ಬೇಕು ನಾಲ್ಕು ಮಂದಿಗೆ ಹಾಂ ಇನ್ಸ್ಪಿರೇಷನ್ ಆಗ್ಬೇಕ್ ಈಗ ನನಗೆ ಫೋನ್ ಮಾಡಿ ಅಂದ್ರೆ ಹ್ಞೂ ನಾವು ಇನ್ನೊಬ್ಬರ್ನ ದೂಷಿಸಕ್ಕೆ ಹೋಗ್ಬಾಡಪ್ಪಿ ಯಾಕಂದ್ರೆ ನಾವು ನೂರು ರೂಪಾಯಿ ಗಳ್ಸೀವಂತಂದ್ರೆ ಹಾಂ ಅದರಲ್ಲಿ ನಾವು ಐವತ್ತು ರೂಪಾಯಿ ಖರ್ಚು ಸಹಾಯ ಮಾಡೋದಿಲ್ಲ ಕಷ್ಟಾಗ ಬಂದಿರ್ತಾರಲ್ವ ಅವ್ರಿಗೆ ಒಂದು ರೂಪಾಯಿ ಸಹಾಯ ಮಾಡಿದ್ರೂ ಒಂದು ಕೋಟಿ ಸಹಾಯ ಪ್ರತಿಯೊಬ್ರಲ್ಲಿಯೂ ಇರ್ತದೆ ಒಳ್ಳೆಯ ಗುಣಗಳು ಕೆಟ್ಟ ಗುಣ್ಗಳು ಅಂತಂದು ಪ್ರತಿಯೊಬ್ರೂ ಸೆಲಬ್ರೆಟಿನೇ ಅವ್ರ ಅವ್ರ ಜೀವನ್ದಲ್ಲಿ ಅವ್ರು ಏನಂದರೆ ನಾಲ್ಕು ಮಂದಿ ಸಮಾಜದಲ್ಲಿ ಅದೃಷ್ಟ ಎಲ್ಲರಿಗೂ ಬರುವುದಿಲ್ಲ ಹ್ಞೂ ಹ್ಞೂ ಹೇಳೀ ಮಲ್ಲಿಕಾರ್ಜುನ ಅವರೆ ಏಯ್ ಹಾಗೇನಿಲ್ಲಪ್ಪ ಪ್ರತಿಯೊಬ್ರೂ ಇದು ಮಾಡ್ಕಬೇಕು ನಾವು ಸೆಲೆಬ್ರೆಟಿ ಆದ್ರೆ ನಾವೇನು ದೊಡ್ಡ ಇದೇನಲ್ಲ ಹ್ಞೂ ಸರಿ ಅಪ್ಪಿ ಮಾಡಿ ಹಾಂ ಹ್ಞೂ ತ್ಯಾಂಕ್ ಯು